ಭಾರತದಲ್ಲಿ ಎಲ್ಲರಿಗು ಚಹಾ ತುಂಬಾ ಇಷ್ಟ ನಮ್ಮ ಮನೆ ಒಳಗೂ ಚಹಾ ಅಂದ್ರೆ ಕಲಿಯುಗದ ಅಮೃತ ಅಂತಂತೇವೆ ನಾವು ಅದಕ್ಕೆ ಬೆಳಗ್ಗೆ ಎದ್ದ ಕೂಡಲೆ ನಮಗೆ ಮೊದಲು ಬಾಯಿ ಉಜ್ಜಿದ ತಕ್ಷಣ ನಮಗೆ ಮೊದಲು ಚಾ ಬೇಕೇ ಬೇಕು ಚಹಾ ಕುಡದ್ವಿ ಅಂತಂದ್ರೆ ನಮ್ದು ಇಡೀ ದಿವ್ಸದ ಆ್ಯಕ್ಟಿವಿಟಿ ಎಲ್ಲ ಚಾಲು ಆಗ್ತದೆ ಆವಾಗ ಆಮೇಲೆ ಸಾಯಂಕಾಲ ಮತ್ತೆ ನಾಲ್ಕು ಇಪ್ಪತ್ತ್ರಿಂದ ನಾಲ್ಕುವರೆ ಅಂತಂದ್ರೆ ಮತ್ತೊಂದು ಚಿ ಟೀ ಬೇಕೇ ಬೇಕು ನಮ್ಗೆ ಆ ಛಾ ಕುಡ್ದ ಮ್ಯಾಲೆ ಮತ್ತೆ ಸಂಜೆ ಇವೆಲ್ಲ ಆ್ಯಕ್ಟಿವಿಟೀಸ್ ನಮಗೆ ಶುರುವಾಗ್ತಾವೆ ಹೀಗೆ ಚಾ ಇಲ್ಲ ಅಂತಂದರೆ ನಮ್ಮದು ದಿನ ಚಾಲುನೇ ಆಗೋದಿಲ್ಲ ಇನ್ನು ಚಹಾ ಒಳಗೂ ನೋಡ್ರಿ ಸ್ ಈಗ ಬ್ಯಾಸ್ಗಿ ಒಳಗೆ ನಾವೇನು ಚಾ ಮಾಡ್ತೇವಲ್ಲ ಅದು ಸಾದಾ ಚಹಾ ಇರ್ತದೆ ಅಂದ್ರೆ ನೀರು ಮೊದಲು ಕುದಿಲಿಕ್ಕಿಡ್ತೀವಿ ಆಮೇಲೆ ಅದ್ರೊಳಗೆ ಒಂಚೂರು ಚಹಾ ಪುಡಿ ಹಾಕ್ತೇವೆ ಆಮ್ಯಾಲೆ ಹಾಲು ಹಾಕ್ತೆವಿ ಕೊನೆಗೆ ಒಂಚೂರು ಸಕ್ರೆ ಹಾಕಿ ಸೋಸಿ ಕುಡ್ದು ಬಿಡ್ತೀವಿ ಮಳಿಗಾಲ ಮತ್ತು ಚಳಿಗಾಲ ಧಾರ್ವಾಡ್ದಗಂತೂ ಭಾಳ ತಂಪಿರ್ತದೆ ಹೀಗಾಗಿ ನಾವೇನು ಮಾಡ್ತೀವಿ ಅದಕ್ಕೆ ಒಂಚೂರು ಚಾಹಕ್ಕೆ ಒಂಚೂರು ಶುಂಠಿ ಏಲಕ್ಕಿ ಇಂಥವೆಲ್ಲ ಹಾಕಿ ಚಹಾ ಮಾಡ್ತೇವಿ ಬಪ್ರೇ ಅದನ್ನ ಕುಡ್ದ್ರೆ ಏನು ಅರಾಮನಸ್ತದ ಗಂಟ್ಲಕ್ಕೆ ನಮಗೆ ಮಾತಾಡಲ್ಲಿಕ್ಕೆ ಧ್ವನಿನೂ ಬರ್ತದೆ ಹೀಗಾಗಿ ಛಲೋ ಇರ್ತದೆ ಭಾಳ ಅರಾಮ್ ಅನ್ನಸ್ತದೆ ನೋಡ್ರಿ ನಮ್ಗೆ ನಾವು ಆಸಾಮ್ಗ್ ಹೋಗಿದ್ವಿ ಆಸಾಮ್ ಅಂತು ಚಹಾಕ್ಕನ ಭಾಳ ಫೇಮಸ್ ಅಲ್ಲಿದು ಚಾ ಪುಡಿಗೆ ಅಲ್ಲಿ ಹೋದಾಗಂತೂ ನಾ ಹೇಳ್ತೀನಿ ಮನೆ ಒಳಗೆ ದಿವಸ ನಾವು ಚಾ ಕುಡಿತೇವಿ ಆದ್ರೆ ಅವತ್ತು ಅಲ್ಲಿ ಇಷ್ಟು ಥಂಡಿ ಇತ್ತು ಅವತ್ತಿನ ದಿವಸ ಅಲ್ಲೇ ನಮ್ಗೆ ಒಬ್ರು ಒಂದು ಹೆಣ್ಮಗ್ಳು ಚಹಾ ಮಾಡ್ಕೊಟ್ಳಪ್ಪ ಪಾಪ ಸ್ಟವ್ ಹಚ್ಚಿ ಹಾಕಿ ಚಹಾ ಮಾಡಿದ್ಲು ಅದು ಭಾ ಇಷ್ಟು ರುಚಿಯಾಗಿತ್ತು ಮತ್ತು ನಮ್ಗೆ ಇಷ್ಟು ಬೇಕಾಗಿತ್ತು ಆ ಟೈಮ್ನಾಗ ಹೀಗಾಗಿ ನಾವು ಅದನ್ನು ಕುಡ್ದ್ವಿ ಆದ್ರೆ ಮತ್ತೆ ನಮ್ಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲಪ್ಪ ಮತ್ತು ಇನ್ನೊಂದು ಚೂರು ಬೇಕು ಬೇಕು ಅನಸ್ತು ಅದಕ್ಕೆ ಮತ್ತೆ ನಾವು ಆಕಿಗೆ ಹೇಳಿದ್ವಿ ಇಲ್ಲ ಆಂಟಿ ನಮಗೆ ಚಹಾ ಇನ್ನೊಂದು ಸೊಲ್ಪ ಬೇಕು ಅನ್ಕೊ ಪಾಪ ಮತ್ತೊಮ್ಮೆ ಆಕಿ ಒಲೀದು ಸ್ಟವ್ ಹಚ್ಚಿ ಮತ್ತೆ ಚಹಾ ಮಾಡ್ಕೊಟ್ಳು ಎರಡು ಸರಿ ಛಾ ಕುಡಿದು ಏನಪ್ಪಾ ನಾವು ನ ಭೂಮಿ ಮೇಲೆ ಅಗ್ದೀ ಬೆಸ್ಟ್ ಅಂತಂದ್ರೆ ಚಹಾನ ನೋಡು ಅನ್ನೋವಷ್ಟು ಖುಷಿಯಾಗ್ಬಿಟ್ಟಿತ್ತು ಅವತ್ತು ನಮ್ಗೆ ಹೀಗಾಗಿ ಮಸ್ತ ಪೈಕಿ ಚಹಾ ಕುಡದ್ವಿ ಇದೇ ರೀತಿ ನಾವು ಒಮ್ಮೆ ಗಣ್ಗಪುರಕ್ಕೆ ಹೋಗಿದ್ವಿ ಅಲ್ಲಿ ಗಣ್ಗಪುರಕ್ಕೆ ಹೋದಾಗ ಭಾಳ ತಂಡಿ ಇತ್ತು ಆಮೇಲೆ ಭಾಳ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ವಿ ನಾವು ಹೀಗಾಗಿ ನಮ್ಗೆ ಚಾ ಭಾಳ ಡೆಸ್ಪರೇಟ್ಲಿ ಬೇಕಾಗ್ಬಿಟ್ಟಿತ್ತು ಹಿಂಗಾಗಿ ನಾವೇನು ಮಾಡಿದ್ವಿ ಆವತ್ತಿನ ದಿವಸ ಹೋಟೆಲ್ನಾಗ ಇಳ್ಕೊಂಡಿದ್ವಿ ಆದ್ರೆ ಅಲ್ಲಿಂದ ಇಳ್ದು ಬಂದು ನಡ್ಕೋತಾ ನಾವು ಅಲ್ಲಿ ಒಬ್ಬ ಅಜ್ಜ ದೂತ್ರಾ ಉಟ್ಕೊಂಡದ್ ಅಜ್ಜ ಕರೀ ಅಜ್ಜ ಇದ್ದ ಅಲ್ಲೇ ಅವ್ನಿಗೆ ಹೇಳಿದ್ವಿ ಅಜ್ಜ ಒಂದು ಒನ್ ಮಸ್ತ ಪೈಕಿ ಚಾ ಮಾಡ್ಕೊಡ್ರಿ ಅಂತ್ಹೇಳಿ ಆ ಅಜ್ಜ ಏಲಕ್ಕಿ ಆಮೇಲೆ ಶುಂಠಿ ಇದೆಲ್ಲ ಹಾಕಿ ಚಾ ಮಾಡ್ಕೊಟ್ಟ ನೋಡ್ರಿ ಏನು ಅರಾಮ್ ಅನಿಶ್ತ್ರ್ಯಪ್ಪ ಆಮೇಲೆ ನಾವು ಎರಡು ದಿವಸ ಅಲ್ಲಿ ಇದ್ರೆ ಎರಡು ದಿವ್ಸ ಬೆಳಗ್ಗೆ ಮ ಮ ಸಾಯಂಕಾಲ ರಾತ್ರಿ ಮೂರು ಮೂರು ಟೈಮ್ ಚಾ ಕುಡ್ದೇವೆ ನೋಡ್ರಿ ಅವ್ರು ಅವ್ರು ಅಂಗಡಿ ಒಳಗೆ ಆ ಅಜ್ಜನು ಭಾರಿ ಖುಷ್ಯಾಗ್ಬಿಟ್ಟಿದ್ದ ನಾವು ಹೋದ ತಕ್ಷಣ ಪಟಕ್ನೆ ಮಾಡೇ ಕೊಟ್ಬಿಡ್ತಿದ್ದೆ ಅವ ಚಹಾ ಇದ್ವಂದು ಆತು ಆಮೇಲೆ ಇನ್ನೊಂದು ಎಲ್ಯಪ್ಪಾ ಅಂತಂದ್ರೆ ಹಾಂ ನಾನು ನಂಗೆ ಅನಸ್ತದೆ ನಾನು ಫಿಫ್ತ್ ಇನ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ನಾಗಿರ್ಬೇಕು ಆವಾಗ ನಾವು ಕಾಶಿಗೆ ಹೋಗಿದ್ವಿ ಕಾಶಿಗೆ ಹೋಗ್ಬೇಕಾರೆ ಆನ್ ದ ವೇ ಟ್ರೈನ್ನಾಗ ಹೊಂಟಾಗ ಹೆಂಗೆಂಗೆ ಈ ಟಾರ್ಸೀ ಅದು ಬಂತು ನೋಡ್ರಿ ನಮ್ಮ ಟ್ರೈನ್ ಅಲ್ಲೇ ಅವರು ಮಣ್ಣಿನ ಕುಡ್ಕಿ ಒಳಗೆ ಚಾ ಕೊಡ್ಲಿಕ್ಕೆ ಹತ್ತಿದ್ದರು ಅವಾಗ್ನೂ ಭಾಳ ಥಂಡಿ ಇತ್ತು ಆಮೇಲೆ ನಮ್ಮನಿ ಒಳಗೆ ಒಂದು ಕಾಯ್ದೆ ಏನಿತ್ತಂದ್ರೆ ಸಣ್ಣ ಮಕ್ಳು ಚಾ ಕುಡಿಯಂಗಿಲ್ಲ ಅಂತ್ಹೇಳಿ ಆದ್ರೆ ಥಂಡಿ ನೋಡಿ ನಮ್ಮ ಅಪ್ಪ ಅಮ್ಮ ಅವತ್ತಿನ ದಿವ್ಸ ನಮಗೆ ಸ್ವಲ್ಪ ಡೀಲ್ ಕೊಟ್ಬಿಟ್ರು ಅದಕ್ಕೆ ನಾವೇನು ಮಾಡಿದ್ವಿ ಅವತ್ತಿನ ದಿವಸ ಮಣ್ಣಿನ ಕುಡ್ಕಿ ಒಳಗೆ ಚಹಾ ಕುಡ್ದ್ವಿರಪ್ಪ ಒಂದಲ್ಲ ಎರಡಲ್ಲ ನಾಲ್ಕು ಕಪ್ ಚಾ ಕುಡದ್ವಿ ನೋಡ್ರಿ ಅವತ್ತಿನ ದಿವಸ ನಮಗಂತೂ ಹೆಂಗೆ ಅನ್ಸಿತ್ತು ಅಂತಂದ್ರೆ ವೀ ವೇರ್ ಮೂವಿಂಗ್ ಅಬೌಟ್ ಇನ್ ದ ಹೆವೆನ್ ಅಂತ ಅನಿಸ್ಬಿಟ್ಟಿತ್ ನೋಡ್ರಿ ಅವತ್ತು ಭಾರಿ ಮಜಾ ಬಂದಿತ್ತು ಇದೊಂದು ಘಟನೆ ಆತು ಚಹಾದ್ ಇನ್ನೊಂದು ಹೇಳಬೇಕು ಅಂತಂದ್ರೆ ಹಾಂ ನಾವು ಲಕ್ನೋವ್ಕ ಹೋಗಿದ್ವಿ ಮನ್ ಮೊನ್ನೆ ಇದು ಲಕ್ನೋವ್ಕ ಅಲ್ಲಿ ಒಂದು ಶಿಕ್ಷಾ ಉತ್ತಾನದ ಒಂದು ಕಾನ್ಪರೆನ್ಸ್ ಇತ್ತು ಅಲ್ಲಿ ಹೋಗಿದ್ವಿ ಆಮೇಲೆ ಅದು ಕಾನ್ಪರೆನ್ಸ್ ಎಲ್ಲ ಮುಗೀತು ಅಲ್ಲಿಂದ ನಾವು ಅಯೋಧ್ಯಕ್ಕೆ ಹೋಗಿದ್ವಿ ಅಯೋಧ್ಯಕ್ಕೆ ಹೋದಾಗ ಇನ್ನೂ ಅಲ್ಲೆಲ್ಲ ಇದು ರಾಮ ಜನ್ಮಭೂಮಿದು ವಿವಾದಂತು ಇದ್ದೇ ಇತ್ತು ಖರೆ ಇನ್ನೂ ಇದು ಟೆಂಪಲ್ ಏನಾಗಿದ್ದಿಲ್ಲ ಇನ್ನೂ ಮಂದಿರ ಏನಾಗಿದ್ದಿಲ್ಲ ಆವಾಗಿನ್ನು ಎಲ್ಲಾ ಜಾಲಿ ಜಾಲಿ ಜಾಲಿ ಜಾಲಿ ಕಟ್ಟಿದ್ದರು ಅದ್ರೊಳ್ಗಿಂದ ಹಾಯ್ದು ಹಾಯ್ದು ಹಾಯ್ದು ಹಾಯ್ದು ಹೋದ್ವಿಪ್ಪ ನಾವು ರಾಮ್ಲಲ್ಲನ ಜನ್ಮಭೂಮಿ ನೋಡ್ಲಿಕಂತ್ಹೇಳಿ ಅಲ್ಲಿ ನಮಗೆ ಬಾಬ್ರಿ ಮಸ್ಜಿದ್ದು ರಿಮೆನೆಂಡ್ಸ್ನು ನೋಡ್ಲಿಕ್ಕೆ ಶಿಕ್ವು ಆಮೇಲೆ ಅಲ್ಲೇ ನಾವು ನೋಡೆ ಅಂತೂ ಬಂದ್ವಿ ಬಹಳಷ್ಟು ಅಡ್ಯಾಡ್ಬೇಕಾತು ಅಲ್ಲೇ ಎದುರ್ಗೆ ಕಾಣಸ್ತಿತ್ತು ರಾಮ್ಲಲ್ಲನ್ ಇದು ಆದ್ರೆ ಒಳಗೆ ಹೋಗ್ಬೇಕಾದ್ರೆ ಬಹಳಷ್ಟು ಝಿಗ್ಜ್ಯಾಗ್ ಝಿಗ್ಜ್ಯಾಗ್ ರೋಡ್ಸ್ ನಾವು ಕ್ರಾಸ್ ಮಾಡಿ ಹೋಗಲಿಕ್ಕೆ ಸುಮಾರು ನನಗೆ ಅನಸ್ತದೆ ಅಬೌಟ್ ಫೋರ್ಟಿ ಫೋರ್ಟಿ ಫೈವ್ ಮಿನಿಟ್ಸ್ ಬೇಕಾತು ನಮ್ಗೆ ನಲ್ವತ್ತೈದು ನಿಮಿಷ್ದಾಗ ಅಲ್ಲೋಗಿ ನೋಡ್ಕೊಂಡು ವಾಪಾಸ್ ಹೊಳ್ಳಿ ಬಂದ್ವಿ ನೋಡು ಅಲ್ಲೇ ಒಂದು ಮೂರು ನಾಲ್ಕು ಲಾರಿ ಇದ್ದು ಆಮೇಲೆ ಅಲ್ಲಿ ನಮಗೆ ಚಹಾ ಬೇಕ ಬೇಕಾಗಿಬಿಟ್ಟಿತ್ತು ಅಂದ್ಕುಡಲೆ ಅವ್ರಿಗೆ ಹೇಳಿದ್ವಿ ನಾವು ಚಹಾ ಕೊಡ್ರ್ಯಪ್ಪಾ ಅಂತ್ಹೇಳಿ ಅವರು ಏಲಕ್ಕಿ ಶುಂಠಿ ಹಾಕಿದ ಚಾ ಮಾಡ್ಕೊಟ್ರು ಹೇಳ್ತೀನಿ ಏನು ರುಚಿ ಚಹಾರ್ಯಪ್ಪ ಅದು ಭಯಂಕರ್ ರುಚಿ ಇತ್ತು ನೋಡ್ರಿ ಅದ್ರ ಟೇಸ್ಟ್ ನಾನು ಇನ್ನೂ ತನಕ ಬಾಯಾಗದ ಭಾರಿ ಮಸ್ತ್ ಹಿಂಗೆ ಚಹಾದು ಒಂದಲ್ಲ ಎರಡಲ್ಲ ಮೂರಲ್ಲ ಎಷ್ಟು ಘಟನೆಗಳನ್ನು ನಾನು ಹೇಳ್ಬೌದು ಹಿಂಗೆ ಆಮೇಲೆ ನಾನು ಒಂದು ಶಾಲೆ ಒಳಗೆ ಟೀಚರು ಇದ್ದೆ ಈಗ ಅಫ್ಕೋರ್ಸ್ ರಿಟೈರ್ಡ್ ಆಗಿ ನಾನು ಆ ಸ್ಕೂಲ್ನೊಳಗ ನಾವೊಂದು ಖವಾಲಿ ಮಾಡ್ಶಿದ್ವಿ ಆ ಖವಾಲಿ ಒಳಗೂ ನಾನು ಚಾದ ಮ್ಯಾಲೆನಾ ಖವಾಲಿ ಬರ್ದಿದ್ದೆ ಹೆಂಗಂತಂದರೆ ಚಾಯ್ಕೆ ಸಿಂಗಲ್ ಕಪನೇ ದೀವಾನ ಬನಾ ದೀಯಾ ಅಂತ್ಹೇಳಿ ಅದ್ರೊಳ್ಗೆ ಎಲ್ಲಾ ಸಣ್ಣ ಸಣ್ಣ ಕ್ಲಿಪ್ಸ್ ಗತಿಗೆ ತಗೊಂಡು ಏನು ಮಜಾ ಮಾಡಿದ್ವಿ ನಾವು ಎಲ್ಲಾ ಹುಡುಗರು ಚಪ್ಪಾಳಿ ಹೊಡ್ದದ್ದಾ ಹೊಡ್ದದ್ದು ಹೊಡ್ದದ್ದಾ ಹೊಡ್ದದ್ದು ಎಲ್ಲಾ ನಮ್ಮ ಟೀಚರ್ಸು ಎಷ್ಟು ಅದನ್ನು ಅಪ್ರಿಸಿಯೇಟ್ ಮಾಡಿದರು ಎಲ್ಲಾ ಆಡಿಯನ್ಸು ಪೇರೆಂಟ್ಸು ಎಲ್ಲಾರಿಗು ಭಾಳ ಮಜಾ ಬಂದಿತ್ತು ನೋಡ್ರಿ ಬರೇ ಚಾದ ಮ್ಯಾಲ ಹಾಡು ಭಾರಿ ಮಜಾ ಬಂದಿತ್ತು ಹಿಂಗೆ ಚಹಾದ ಬಗ್ಗೆ ಏನಂತ ಹೇಳಲಿ ಎಷ್ಟಂತ ಹೇಳಲಿ ನಾ ಹೇಳಿದ್ನಲ್ಲಾ ಅದು ಕಲಿಯುಗದ ಅಮೃತ ಅಂತ್ಹೇಳಿ ಹ್ಞೂ ಓಕೆ ಆಮೇಲೆ ಹಾಂ ಚಾ ಸೇರ್ತದ ಅದ್ರ ಅರ್ಥ ಕಾಫಿ ಶೇರಂಗಿಲ್ಲ ಅಂತೇನಿಲ್ಲ ಈ ಬೆಂಗ್ಳೂರು ಕಡೆ ಹೋದ ಕೂಡಲೆ ಅಲ್ಲಿ ಬೆಳಗ್ಗೆ ಹಿಂಗೆ ಫಿಲ್ಟ್ರ್ನಾಗ್ ಕಾಫಿ ಹಾಕ್ತಾರಲ್ಲ ಆಹಾಹಾ ಏನು ಏನು ಅದ್ರದ್ದು ಏನಂತಾರೆ ಅದಕ್ಕೆ ವಾಸ್ನೆ ಬರ್ತದ ಅದ್ರದ್ದು ಸುವಾಸನೆ ಬರ್ತದಂದ್ರೆ ಕುಡಿದ್ದ ಬಿಡ್ಬೇಕನ್ನಸ್ತದೆ ಇತ್ತೀಚಿಗೆ ಎಲ್ಲ ಮದ್ವಿ ಒಳಗೆ ಎಲ್ಲ ಚಹಾ ಕಾಫಿ ಎರಡೂ ಇಟ್ಟಿರ್ತಾರೆ ಇಲ್ಲು ಮಾಡ್ತಾರೆ ಹಂಗೆ ಚಲೋ ಆದ್ರೆ ಸಲ್ಪ ಸಕ್ರೆ ಹೆಚ್ಗಿ ಹಾಕ್ಬಿಡ್ತಾರೆ ಇಲ್ಲೇ ಹೀಗಾಗಿ ಕಾಫಿ ಕುಡಿಯೋ ಮಜಾ ಏನೇ ಅನ್ರಿ ನೀವು ಮೈಸೂರು ಮತ್ತು ಬೆಂಗ್ಳೂರ್ದಾಗನ ಮಸ್ತ್ ಇರ್ತದೆ ಮಜಾ ಬರ್ತದ ಅಲ್ಲೆಲ್ಲ ಹೌದಲ್ಲ ಆಮೇಲೆ ಇನ್ನೇನು ಹೇಳಬೇಕು ನಾನು ಚಹಾ ಕಾಫೀದು ಆತು ಇನ್ನು ಇಲ್ಲಿ ಧಾರ್ವಾಡದ ಕಡೆ ಏನಪ್ಪಾ ಅಂತಂದ್ರೆ ಸೊಲ್ಪ ಬಿಸಲಿತ್ತು ಅಂತಂದ್ರೆ ಮಂದಿ ಪಾನಕ ಕುಡ್ದು ಕೊಡ್ತಾರೆ ಪಾನ್ಕ ಅಂದರೇನು ನೀರು ನೀರೊಳಗೆ ಸಕ್ರೆ ಅದಕ್ಕೊಂದು ಅರ್ಧ ಲಿಂಬೆಹಣ್ಣು ಹಿಂಡೋದದ ಆಮೇಲೆ ಒಂಚೂರು ಉಪ್ಪು ಹಾಕೋದದು ಭಾಳಾದ್ರೆ ಒಂಚೂರು ಏಲಕ್ಕಿ ಪುಡಿ ಹಾಕಿ ಪಾನಕ ಮಾಡಿಕೊಟ್ರು ಆಹಾ ಎಷ್ಟು ರಿಫ್ರೆಶಿಂಗ್ ಅನಸ್ತದೆ ರೀ ಮಜಾ ಮಜ ಮಜಾ ಬಂದ್ಬಿಡ್ತದೆ ಅದ್ರಾಗೂ ಅದೇ ಮತ್ತೆ ಥಂಡಿ ಗಾಳಿತ್ತು ಅಂತಂದ್ರಿ ಇಲ್ಲಿ ಬಿಸ್ನೀರ್ನಾಗ ಪಾನಕ ಮಾಡೋದು ಚಟ ಅದ ಇಲ್ಲೆಲ್ಲಾರ್ಗೂ ಹಾಂ ಬಿಸ್ನೀರ್ನೊಳಗೆ ಸಕ್ರೆ ಉಪ್ಪು ಹಾಕಿ ಒಂದು ಅರ್ಧ ಲಿಂಬೆಹಣ್ಣು ಹಿಂಡಿ ಕೊಡ್ತಾರೆ ಆಹಹಾ ಅದು ಕೂಡ ಭಾಳ ಚಲೋ ಅನಸ್ತದೆ ಗಂಟ್ಲಿಗೆ ಅರಾಮ್ ಅನ್ನಸ್ತದ ನೋಡ್ರಿ ಹಿಂಗೆ ಚಹಾ ಕಾಫಿ ಪಾನಕ ಇದೆಲ್ಲ ಇಲ್ಲಿದ ಭಾಳ ಧಾರ್ವಾಡ್ದ ಊರೊಳಗ ಭಾಳ ಫೇಮಸ್ ಆಮೇಲೆ ಇಲ್ಲಿ ನೋಡ್ರಿ ಹಾಂ ಇನ್ನೊಂದು ಹೇಳ್ಬೇಕಂದ್ರೆ ಧಾರ್ವಾಡ್ದೊಳ್ಗ ಒಂದು ಚಹಾ ಅಡ್ಡಾ ಅಂತ ಒಂದದ ಅಲ್ಲಿ ಒಟ್ಟ ಮೂವತ್ತೇಳು ಥರದ ಚಹಾ ಮಾಡ್ತಾರಂತ ಇದು ಬರೇ ನಾ ಕೇಳಿದ್ದ ಮತ್ತು ಅಲ್ಲಿ ಮನ್ಯಾಗ ಚಾ ಕುಡ್ದು ಮತ್ತು ಅಲ್ಲಿ ಹೋಗಿ ಚಾ ಕುಡಿತಾರೆ ಎಲ್ಲಾರು ನನ್ನ ಮಗ ನನ್ನ ಮನಿಗೆ ಬಂದವ್ರು ಎಲ್ಲಾರು ಇಲ್ಲಿ ಚಾ ಕುಡ್ದು ಅಲ್ಲಿ ಹೋಗಿ ಮತ್ತು ಚಾ ಕುಡ್ದು ಬರ್ತಾರೆ ನೋಡ್ರಿ ಮಜಾ ಹೆಂಗದ ಚಹಾ ಅಂದ್ರೆ ಚಹಾ ಹಿಂಗೆ ಚಹಾದ ಕಥೆ ನೀವು ಎಲ್ಲಾರ್ಗು ಬಹಳ ಪ್ರೀತಿದು ನನ್ನ ಅನಸ್ತದ ಈ ಪರಿ ಚಹಾದ ಬಗ್ಗೆ ಮಾತಾಡೋರು ಯಾರು ಸಿಗ್ಲಿಕ್ಕಿಲ್ಲ ನಿಮಗೆ ಅಲ್ಲಾ